ನಾನು ಹತ್ತಿರದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಹೋಗಿದ್ದೆ ಕಾರವಾರಕ್ಕೆ ಹೋಗಬೇಕಾದರೆ ನಮ್ಮ ಶಿವ್ಮೊಗ್ಗದಿಂದ ಕಾರವಾರದ

ಶಿವ್ಮೊಗ್ಗದಿಂದ ಬಸ್ಸು ಹತ್ತಿ ಹತ್ತಿದೆ ಶಿವಮೊಗ್ಗದಲ್ಲಿ ಹತ್ತಿದ ನಾನು ಬರಬೇಕಾದರೆ ಅಂದರೆ ಕಾರವಾರ ತನಕನೂ ವ ಬಸ್ಸಲ್ಲಿ ಫುಲ್ಲು ಜನ ನಿಂತು ಕುಳಿತುಕೊಳ್ಲಿಕ್ಕೂನು ಜಾಗ ಇಲ್ಲ ಆ ರೀತಿ ಜನ ತುಂಬ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬಾಗಿಲು ಮೆಟ್ಟಿಲಿನ ತನಕ ಜನ ನಿಂತಿದ್ದಾರೆ ಅಂದರೆ ಯಾರಾದರು ಸ್ವಲ್ಪ ಹೀಗೆ ದೂಡಿದ್ರು ಮುಟ್ಟಿದರೂ ಸುದಾ ಬೀಳುವಂಥ ಪರಿಸ್ಥಿತಿ ಆ ಥರ ಜನರನ್ನು ತುಂಬಿಕೊಂಡು ಹೋಗಿದ್ದಾರೆ ಈ ರೀತಿ ಹೋದರೆ ಯಾರಾದರೂ ಬಿದ್ದ ಅಂದರೆ ಕೈ ಕಾಲು ಮುರ್ಕೊಳ್ಳೋದು ಈ ರೀತಿಯ ತೊಂದರೆಗಳು ಆಗ್ತದೆ ಅದಕ್ಕೆ ನನಗೆ ತುಂಬ ಹೆದರಿಕೆ ಆಯಿತು ಅಯ್ಯೋಪ್ಪ ಸಾರಿಗೆ ಬಸ್ಸಲ್ಲಿ ಈ ರೀತಿಯೆಲ್ಲ ತೊಂದರೆಯಾಗುತ್ತದಾ ಈ ರೀತಿಯೆಲ್ಲ ಜನರನ್ನು ಯಾಕೆ ತುಂಬ್ಕೊಳ್ಳುವುದು ಸ್ವಲ್ಪ ಎಷ್ಟು ಸೀಟ್ ಇದೆಯೋ ಅಷ್ಟೇ ಲಿಮಿಟೆಡ್ ಸೀಟ್ಗಳಿಂಗಳಿಂದಲೇ ಕರ್ಕೊಂಡು ಹೋದರೆ ಏನಾಗುತ್ತೆ ಒಂದೆರಡು ಬಸ್ಸು ಹೆಚ್ಚಾಗಿ ಇಡ್ಬೌದೇ ಹೊರತು ಈ ರೀತಿಯಾಗಿ ತುಂಬ್ಕೊಂಡು ಹೋಗೋದರಿಂದ ಪ ಪ್ರಯಾಣಿಸುವ ಪ್ರಯಾಣಿಕರಿಗೂ ತುಂಬ ತೊಂದರೆಯಾಗ್ತದೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಅವರಿಗೂ ತುಂಬ ತೊಂದರೆಯಾಗ್ತದೆ ಮಗು ಮಕ್ಕಳಿಗೆ ಒಂದು ಗಾಳಿ ಸುದಾ ಆಡುದಿಲ್ಲ ಆ ರೀತಿ ಜನ ತುಂಬಿಕೊಂಡಿದ್ದಾರೆ ಹೀಗಾಗಿ ಸಣ್ಣ ಸಣ್ಣ ಮಕ್ಕಳು ಸೆಖೆಯಿಂದ ತುಂಬಾ ತೀಡಲಿಕ್ಕೆ ಶುರು ಮಾಡ್ತಾ ಮಾಡಿದರು ಅದಕ್ಕೆ ಒಂಥರ ಭದ್ರತೆನೇ ಇಲ್ಲ ಒಂಥರ ಭಯಾನಕ ಥರ ಆಯಿತು ಬಸ್ಸಲ್ಲಿ ಅಂದರೆ ಎಲ್ಲ ತುಮ್ ಅಷ್ಟೊಂದು ಜನರನ್ನ ತುಂಬ್ಕೊಂಡಿರೋದರಿಂದ ತುಂಬ ತೊಂದರೆ ಆಯಿತು ಈ ರೀತಿ ತೊಂದರೆ ಆಗದೆ ಇರುವಂಗೆ ನೋಡ್ಕೊಳ್ಳೋದೇ ಒಳ್ ನೋಡಿಕೊಳ್ಬೇಕು ನಮ್ಮ ಸಾರಿಗೆ ವ್ಯವಸ್ಥೆ ಅಂತೇಳಿ ನನ್ನ ಮನವಿ